ನಿಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ನೀವು ಯಾವ ಕ್ರಮಗಳನ್ನು ಕೈಗೊಂಡುವಿರಿ ಇದಕ್ಕೆ ಉತ್ತರ ತುಂಬಾ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಸುತ್ತಮುತ್ತಲಿನ ಜಾಗ ಕ್ಲೀನ್ ಮಾಡಕ್ಕೆ ತುಂಬಾ ಕ್ರಮಗಳನ್ನ ಕೈಗೊಂಡಿದ್ದೀವಿ ಫಸ್ಟ ನಾವು ನಮ್ಮ ಮನೆ ಕ್ಲೀನ್ ಆಗಿದ್ದರೆ ನಾವು ಸುತ್ತಮುತ್ತ ಕ್ಲೀನ್ ಮಾಡಬಹುದು ಹಾಗಾಗಿ ನಮ್ಮ ಮನೆ ಶುದ್ದವಾಗಿ ಇಟ್ಟುಕೊಳ್ಳೋದು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ತುಂಬಾ ಪ್ರಮುಖ ಅಂತ ಹೇಳ್ಬೋದು ಯಾಕೆ ಅಂದರೆ ತುಂಬಾ ಕಾಯಿಲೆಗಳು ಹರಡುವಂತ ಚಾನ್ಸಸ್ ತುಂಬಾ ಇರುತ್ತೆ ಮಕ್ಕಳಿರೋ ಮನೆ ಅಕ್ಕಪಕ್ಕ ಸುತ್ತಮುತ್ತ ಕ್ಲೀನ್ ಆಗಿರೋದು ತುಂಬಾ ಒಂದು ಅವಶ್ಯಕ ಯಾಕೆ ಅಂದರೆ ತುಂಬಾ ಕಾಯಿಲೆಗಳ್ನ ನಾವು ಇವಾಗ ಪ್ರೆಸೆಂಟ್ ನೋಡ್ತಾ ಇರ್ಬೋದು ಅದು ಯಾವುದೂ ಹರಡದಂತೆ ನಾವು ಎಚ್ಚರಿಕೆಗಳನ್ನ ವಹಿಸ್ಲೇಬೇಕು ಹಾಂಗೆ ಆಗ ಅದಕ್ಕೇ ಫಸ್ಟು ನಾವು ತೊಗೊಬೇಕಾಗಿರೋ ಕ್ರಮ ನಮ್ಮ ಮನೆ ಮನೆಯನ್ನು ಫಸ್ಟು ಸ್ವಚ್ಛವಾಗಿಡಬೇಕು ಅಡಿಗೆ ಮಾಡುವಾಗ ಆಗಲಿ ಮನೆಯಲ್ಲಿ ಒಂದು ಕಸ ಗುಡಿಸೊವಾಗ ಆಗಲಿ ಯಾವ ರೀತಿ ಫಸ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದು ಇಟ್ಕೊಬೇಕು ಅಡಿಗೆ ಮಾಡುವಾಗ್ಲೂ ಸಹ ಅಷ್ಟೇ ವಾಶ್ ಮಾಡೇ ತರಕಾರಿಗಳನ್ನ ಯೂಸ್ ಮಾಡಬೇಕು ಕೈ ಫಸ್ಟ್ ಎಲ್ಲ ವಾಶ್ ಮಾಡಿರ್ಬೇಕು ನಾವು ಚೆನ್ನಾಗಿದ್ದರೆ ಫಸ್ಟ್ ನಾವು ಚೆನ್ನಾಗಿರೋದಕ್ಕೆ ಒಂದು ಮೇಯ್ನ್ ಅಂತನೇ ಹೇಳದ್ರೆ ಕ್ಲೀನ್ನೆಸ್ ಯಾವಾಗ ಕ್ಲೀನ್ನೆಸ್ ನಾವು ಮೇಯ್ನ್ಟೈನ್ ಮಾಡ್ತೀವೋ ಆಗ ನಾವು ಆರೋಗ್ಯವಾಗಿರ್ತೀವಿ ಹಾಗೆ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಕೊಳೋದು ನಾವು ಏನು ಕ್ರಮ ಕೈಗೊಳ್ಳಬೇಕು ಅಂದರೆ ಅವೇರ್ನೆಸ್ ಮಾಡಬೇಕು ಕಸ ಕಡ್ಡಿ ಗಲೀಜು ಇದ್ದರೆ ಏನು ತೊಂದರೆ ಬರತ್ತೆ ಏನು ಅಂತ ನಾವು ಫಸ್ಟು ಎಲ್ಲರ್ಗು ಅರ್ಥ ಮಾಡಿಸಬೇಕು ನಮ್ಮ ಮನೆ ಅವ್ರಿಗೆ ಅರ್ಥ ಮಾಡಿಸೋದು ಎಷ್ಟು ನಮ್ಗೆ ನಾವೆಷ್ಟ್ ಅರ್ಥಮಾಡ್ಕೊಳ್ತೀವಿ ಅದೇ ಎಷ್ಟೇ ಇಂಪಾರ್ಟೆಂಟು ಅಕ್ಕಪಕ್ಕಗಳಲ್ಲಿ ಸಹ ನಾವು ಅದೇ ರೀತಿ ಒಂದು ಅವ್ರಿಗೆ ಅವೆರ್ನೆಸ್ಸನ್ನ ಕೊಡಬೇಕು ಒಂದು ಇವಾಗ ಎಕ್ಸಾಂಪಲ್ ನೀರು ಅಂತ ತಗೊಳ್ಳೋಣ ನೀರು ಆಯಾ ಟೈಮ್ಗೆ ಅದನ್ನು ಬಳಕೆ ಮಾಡಲೇಬೇಕು ಇಲ್ಲಾಂದರೆ ಏನಾಗತ್ತೆ ಸೊಳ್ಳೆ ಕುತ್ಕೊಳತ್ತೆ ಅದು ಪಾಚಿ ಆಗತ್ತೆ ಅದರಿಂದ ಸೊಳ್ಳೆ ಕಚ್ಚೋದ್ರಿಂದ ತುಂಬಾ ಕಾಯಿಲೆಗಳು ಹರಡ್ತಾ ಇದೆ ಅದನ್ನು ನಾವು ನೋಡ್ತಾನೆ ಇದ್ದೀವಿ ಇವಾಗ ಮನೆ ಮುಂದೆ ಖಾಲಿ ಜಾಗ ಇದೆ ಅಂತ ಕಸಾನ ತುಂಬ್ಸ್ಕೊಂಡು ಇಟ್ಕೊಂಬಿಟ್ರೆ ಅಲ್ಲಿ ಇನ್ನೂ ಗಲೀಜಾಗತ್ತೆ ಅದರಿಂದಾನೆ ಅನಾರೋಗ್ಯ ನಮಗಾಗತ್ತೆ ಮಕ್ಕಳಿಗೆ ತುಂಬಾ ಬೇಗ ಇನ್ಫೆಕ್ಷನ್ಸ್ ಹರಡತ್ತೆ ಹಾಗಾಗಿ ನಾವೇನ್ಮಾಡಬೇಕು ನಮ್ಮ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವೋ ಅದೇ ರೀತಿ ನಮ್ಮ ಸುತ್ತಮುತ್ತಲಿರೊ ಪ್ರದೇಶ ನಮ್ಮ ಮನೆಗಳ ಹತ್ರ ಏನು ಜಾಗಗಳಿರುತ್ತೆ ಅದರ್ನಲ್ಲಿ ಬೀಳೋ ಅಂಥ ಕಸ ಕ್ಲೀನ್ ಮಾಡಬೇಕು ಡೈಲಿ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ ಗುಡಿಸಿದ್ರೆ ಇಷ್ಟು ಕ್ಲೀನ್ ಆಗಿದ್ದರೆ ನಮ್ಗೆ ಆರೋಗ್ಯ ಅಷ್ಟು ಒಳ್ಳೇದಾಗಿರತ್ತೆ ನಾವೂ ಸ್ವಚ್ಛವಾಗಿ ಇಟ್ಕೊಳ್ಳೋದಲ್ದೆ ಅಕ್ಕಪಕ್ಕ ಮನೆ ನಮಗೆ ಗೊತ್ತಿರೋರಿಗೆಲ್ಲ ನಾವು ಸ್ವಚ್ಛವಾಗಿ ಇಟ್ಕೊಳಕ್ಕೆ ಹೇಳಬೇಕು ನಮ್ಮ ಸ್ವಚ್ವಾಗಿ ಇಟ್ಕೊಳ್ಳೋ ಕಾರಣಕ್ಕಾಗ್ಲೇ ಆಗೆನೆ ಕಸ ಎಲ್ಲ ನಾವು ಎಲ್ಲೆಂದ್ರಲ್ಲಿ ಬಿಸಾಡ್ತೀವನ್ನೋ ಕಾರಣಕ್ಕಾಗ್ಲೇನೇ ಸರ್ಕಾರದಿಂದ ಆ ಒಂದು ಅನುಕೂಲವನ್ನು ಸಹ ಜಾರಿ ಮಾಡಿದ್ದಾರೆ ಅದರ್ನಲ್ಲಿ ಎರಡು ಟೈಪು ಒಣ ಕಸ ಹಸಿ ಹಸಿ ಕಸ ಇವೆರಡನ್ನೂ ನಾವು ಬೇರ್ಪಡಿಸಿ ಬೆಳಗ್ಗೆ ಜಾವ ಬರ್ತಾರೆ ಕಸ ತೊಗೊಂಡೊಗೋಕ್ಕೆ ಅಂತ ಅದರ್ನಲ್ ಹಾಕದ್ರೆ ತುಂಬಾ ಒಳ್ಳೆದು ಪ್ಲ್ಯಾಸ್ಟಿಕ್ನೆಲ್ಲ ಬಳಸೋದನ್ನ ನಿಲ್ಲಿಸಬೇಕು ಆದಷ್ಟು ಒಣಕಸನ ಸಪ್ರೇಟ್ ಕವರ್ ಮಾಡಬೇಕು ಹಸಿಕಸನ ಸಪ್ರೇಟ್ ಕವರ್ ಮಾಡಬೇಕು ಎರಡೂ ಒಂದೇ ಆದರೆ ಅದು ನಮಗೆ ಗಲೀಜು ಅನಿಸುತ್ತೆ ಅದರಿಂದ ತುಂಬಾ ಇನ್ಫೆಕ್ಷನ್ಸ್ ಬರತ್ತೆ ಹಾಗಾಗಿ ಎಲ್ಲಾರೂ ಕ್ಲೀನ್ನೆಸ್ ಮೇಯ್ನ್ಟೈನ್ ಮಾಡೋದು ತುಂಬಾ ಬಹುಮುಖ್ಯವಾಗಿರೊಂಥದ್ದು ಅಂತ ನಾನು ಹೇಳ್ತೀನಿ ಯಾಕಂದರೆ ಇದರಿಂದ ನಾವು ನೋಡ್ತಾನೆ ಇದ್ದೀವಿ ದಿನ ಬೆಳಗಾದರೆ ಕಾಯಿಲೆಗಳು ಜ್ವರ ಫೀವರ್ ಅಂತ ತುಂಬಾ ವೈರಸ್ಸುಗಳೆಲ್ಲ ಸ್ಪ್ರೆಡ್ ಆಗ್ತಿದೆ ಇದನ್ನೆಲ್ಲ ನಾವು ತಡಿಬೇಕು ಅಂದರೆ ಅದಕ್ಕೆ ಮೇಯ್ನ್ ನಾವು ಕ್ಲೀನ್ನೆಸ್ಸನ್ನ ಮೇಯ್ನ್ಟೈನ್ ಮಾಡಬೇಕು ನಾವು ಯಾವಾಗ ಕ್ಲೀನ್ ಆಗಿರ್ತೀವೋ ಒಂದು ನಮ್ಗೆ ಹತ್ರ ಯಾವ ವೈರಸ್ಸು ಯಾವ ಇನ್ಫೆಕ್ಷನ್ ಸಹ ಬರಲ್ಲ ನಾವು ಯಾವಾಗ ಗಲೀಜನ್ನ ಗಲೀಜಾಗಿ ಇರಕ್ಕೆ ಇಷ್ಟಪಟ್ಟು ಗಲೀಜಾಗಿ ಇಟ್ಕೊಳ್ತಿವೋ ಅವಾಗ ಎಲ್ಲ ವೈರಸು ಮತ್ತು ಇನ್ಫೆಕ್ಷನ್ಸ್ ನಮ್ಗೆ ಹರ್ಡುವಂತ ಚಾನ್ಸಸ್ ತುಂಬಾ ಇರುತ್ತೆ ಆದ ಕಾರಣ ನಾವು ಎಷ್ಟು ಕ್ಲೀನ್ ಆಗಿರೋದು ಇಂಪಾರ್ಟೆಂಟೋ ನಮ್ಮ ಅಕ್ಕಪಕ್ಕದ ಮನೆಗಳು ಅಷ್ಟೇ ಕ್ಲೀನ್ ಆಗಿರೋದು ನಮಗೂ ಇಂಪಾರ್ಟೆಂಟ್ ಆದ ಕಾರಣ ಇದಕ್ಕಾಗಿ ಸರ್ಕಾರ ಸುಮಾರು ಕಾರ್ಯಕ್ರಮಗಳನ್ನು ಸಹಾ ಹಮ್ಮಿಕೊಂಡಿದೆ ಫ್ರೀ ನಗರಸಭೆ ಕಡೆಯಿಂದ ಫ್ರೀ ಡಸ್ಟ್ ಬಿನ್ಸೆಲ್ಲ ಪ್ರೊವೈಡ್ ಮಾಡ್ತಿದೆದೆ ಆದರೂ ಇವಾಗ ಅನಕ್ಷರತೆ ಜನರಿರ್ತಾರೆ ಇಲ್ಲಿಟ್ರೇಟ್ ಪೀಪಲ್ಸ್ ಅವ್ರಿಗೆಲ್ಲ ಇದ್ರ ಬಗ್ಗೆ ಅರಿವೇ ಇರಲ್ಲ ನಾವು ಅವ್ರಿಗೆ ಅರಿವನ್ನ ಮೂಡಿಸ್ಬೇಕು ಇದೆಲ್ಲ ಗೌರ್ಮೆಂಟಿಂದ ತುಂಬಾ ಭಾರತ ಸರ್ಕಾರದಿಂದ ತುಂಬಾ ಒಂದು ಅಭಿವೃದ್ಧಿ ಮಾಡೋದಕ್ಕಂತನೇ ಇದೇ ವಿಚಾರ್ವಾಗಿ ಆಗ್ನೆ ತುಂಬಾ ಒಂದು ಸ್ಕೀಮ್ಸನ್ನ ತಗೊಂಬರ್ತಿದ್ದಾರೆ ಅದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೊಬೇಕು ಎಜುಕೇಟೆಡ್ಸ್ ಓದಿರೋರು ಅನ್ಎಜುಕೇಟೆಡ್ಸ್ಗೆ ಹೇಳ್ಬೇಕು ಇವಾಗ ಡಸ್ಟ್ಬಿನ್ಸ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕಸ ಹಾಕೋದಕ್ಕಿಂತ ಬೇರೇನಕ್ಕಾದರೂ ಯೂಸ್ ಮಾಡ್ಕೊಳ್ಳೋದೆ ಹೆಚ್ಚಿನ ಜನ ಇರ್ತಾರೆ ಈ ಪಾಟ್ಸ್ ಥರ ಮಾಡಿಕೊಂಡು ಹೂ ಗಿಡ ಹಾಕ್ಕೋಳ್ಳೋದು ಈ ಥರ ಎಲ್ಲ ಮಾಡಬಾರ್ದು ಅದನ್ನು ಏನಕ್ಕೆ ಕೊಟ್ಟಿದ್ದಾರೆ ಕಸನ ಬೇರ್ಪಡಿಸೊದಕ್ಕೆ ಹಸಿಕಸ ಒಣಕಸ ಏನಿದೆ ಅದನ್ನು ಕವರಲ್ಲಿ ತೆಗ್ದು ಹಾಕದ್ರೆ ಸರಿ ಹೋಗುತ್ತೆ ಅದನ್ನು ಕ್ಲೀನ್ ಆಗಿ ಮೇಯ್ನ್ಟೈನ್ ಮಾಡಬೇಕು ಯಾವಾಗ ನಾವು ಅದನ್ನೆಲ್ಲ ಫಾಲೋ ಮಾಡೋದಿಲ್ವೋ ಅವಾಗ ನಮಗೆ ಅನಾರೋಗ್ಯ ಅನ್ನೋದು ಬಂದೇ ಬರತ್ತೆ ಹಾಗಾಗಿ ನಾವೆಷ್ಟು ಕ್ಲೀನ್ ಆಗಿ ಇರ್ತೇವೋ ನಮ್ಮ ಸುತ್ತಮುತ್ತ ಪ್ರದೇಶ ಸಹ ಕ್ಲೀನಾಗಿ ಇರಬೇಕು ಇದು ನನ್ನ ಅಭಿಪ್ರಾಯ